ನಮಗೆ ತುಂಬ ಹಸಿವಾಗಿರುವುದರಿಂದ ನಾವು ಹೋಟಲ್ ಒಂದಕ್ಕೆ ಆಹಾರವನ್ನು ತರಿಸಿಕೊಡುವಂತೆ ಕೇಳುತ್ತಿದ್ದೇವೆ ನನಗೆ ಇಷ್ಟವಾದ ಆಹಾರ ಮಸಾಲೆ ದೋಸೆ ತುಂಬ ಇಷ್ಟವಾಗಿರುವುದರಿಂದ ಒಂದು ಹೋಟೆಲ್ಗೆ ಫೋನ್ ಮಾಡಿದೆ ಹೋಟೆಲ್ಲಿನ ಆಹಾ ನನಗೆ ಬೇಕಾದ ಆಹಾರವನ್ನು ದಿನಾಂಕ ಇಪ್ಪತ್ತ ಇಪ್ಪತ್ತ ಏಳು ಎಂಟು ಸಾವಿರದ ಒಂಬೈನೂರ ಸಾ ಎರಡು ಸಾವಿರದ ಇಪತ್ತ್ಮೂರರಂದು ಆಹಾರವನ್ನು ತಂದು ಕೊಡಬೇಕು ಸಮಯ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಆಹಾರವನ್ನು ನನಗೆ ಬೇಕೆಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ ನನಗೆ ನಿಮ್ಮ ಹೋಟೆಲ್ನಿಂದ ಆಹಾರ ತರಿಸುವುದಲ್ಲದೇ ರಿಯಾಯಿತಿ ಬೇಕಾಗಿ ಕೇಳು ರಿಯಾಯಿತಿಯನ್ನು ಕೇಳುತ್ತಿದ್ದೇನೆ ನನಗೆ ರಿಯಾಯಿತಿ ಇಲ್ಲದಿದ್ದರೆ ಬೇಕಾದ್ದನ್ನು ತೆಗೆ ತರಿಸಿಕೊಳ್ಳುವುದಕ್ಕೆ ನನಗೆ ತುಂಬ ಖುಷಿಯಾಗುತ್ತಿದೆ ನೀವು ರಿಯಾಯಿತಿ ಕೊಡುವುದರಿಂದ ನನಗೆ ಆಹಾರವನ್ನು ತೆಗೆದುಕೊಳ್ಳಲು ತುಂಬ ಖುಷಿ ಆಗುತ್ತದೆ ಅಲ್ಲದೇ ಆಹಾರವನ್ನು ನಮಗೆ ಬೇಕಾದ ಸ್ಥಿತಿಯಲ್ಲಿಯೇ ಇಟ್ಟಿಕೊ